ಸ್ಥಳದ ಪ್ರಾಥಮಿಕ ಉದ್ಯೋಗ ಎಂದರೆ ಕೃಷಿ ಪ್ರತಿಯೊಬ್ಬರೂ ಇಂದು ನಮ್ಮ ದೇಶದಲ್ಲಿ ಕೃಷಿಯ ಮೇಲೆ ಅವಲಂಬಿಸಿದ್ದಾರೆ ಶೇಕಡ ನೂರಕ್ಕೆ ಎಪ್ಪತ್ತೈದರಷ್ಟು ಜನ ನಮ್ಮ ಕೃಷಿ ಮೇಲೆ ಅವಲಂಬಿಸಿದ್ದಾರೆ ಕೃಷಿಯಲ್ಲಿ ನಾನಾ ರೀತಿ ಬರುವ ಬೆಳೆಗಳೆಂದರೆ ಒಂದು ತೋಟಗಾರಿಕೆ ಬೇಸಾಯ ವಾಣಿಜ್ಯ ಬೇಸಾಯ ಮಿಶ್ರ ಬೇಸಾಯ ವಾಣಿಜ್ಯ ಬೇಸಾಯ ಎಂದರೇನು ವಾಣಿಜ್ಯ ಬೇಸಾಯ ಎಂದರೆ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಅಲ್ಪವ ಅಲ್ಪ ಮಟ್ಟಿಗೆ ಹಣವನ್ನು ಶೇಖರಣೆ ಮಾಡುವುದಾಗಿದೆ ಇನ್ನು ಮಿಶ್ರ ಬೇಸಾಯ ಎಂದರೆ ಬೆಳೆಗಳನ ಬೆಳೆಯುವುದರ ಜೊತೆಗೆ ಕೋಳಿ ಸಾಕಣೆ ಕುರಿ ಸಾಕಣೆ ಹಸು ಸಾಕಣೆ ಹಂದಿ ಸಾಕಣೆ ಜೇನು ಸಾಕಣೆ ಇನ್ನೂ ಹಲವಾರು ವೀವಿಧ ರೀತಿಯ ಕ ಮಿಶ್ರ ಬೇಸಾಯದಲ್ಲಿ ನಾವು ಕಾಣಬಹುದಾಗಿದೆ ಇನ್ನು ತೋಟಗಾರಿಕೆ ಬೇಸಾಯ ಎಂದರೆ ಕೃಷಿ ಮಾಡಬೇಕೆಂದರೆ ಹಲವಾರು ನಾವು ತರಕಾರಿ ಹಣ್ಣುಗಳನ್ನು ಬೆಳೆಯುತ್ತವೆ ಉದಾಹರಣೆ ಕ್ಯಾರೇಟ್ ಬೀಟ್ರೋಟ್ ಬೀನ್ಸ್ ನೌಕಾಲ್ ಹಾಲುಗಡ್ಡೆ ಬದನೇಕಾಯಿ ಹಸಿ ಮೆಣಸಿನಕಾಯಿ ಮೂಲಂಗಿ ಕೊತ್ತಂಬರಿ ಸೊಪ್ಪು ಪುದಿನ ಸೊಪ್ಪು ಗಡ್ಡೆಕೋಸು ಎಲೆಕೋಸು ಹಲವಾರು ವಿವಿಧ ರೀತಿಯ ತರಕಾರಿಗಳನ್ನು ಈ ತೋಟಗಾರಿಕೆ ಬೇಸಾಯದಲ್ಲಿ ಬೆಳೆಯುತ್ತೆವೆ ಇನ್ನು ಹಣ್ಣುಗಳು ಹಣ್ ಹಣ್ಣು ಟಮೋಟ ಟಮೋಟಣ್ಣು ಇರ್ಬೋದು ಕಿತ್ತಲೆ ಹಣ್ ಇರ್ಬೋದು ಅನಾನಾಸ್ ಇರಬೋದು ಹಲವು ಹಲವು ವಿಧಿಯ ರೀತಿಯ ಹಣ್ಣುಗಳನ್ನು ಬೆಳೆಯುತ್ತೇವೆ ಅದೇ ರೀತಿ ಪ್ರತಿಯೊಬ್ಬ ಒಂದು ಗ್ರಾಮೀಣ ಪ್ರದೇಶ ಬನ್ ಗ್ರಾಮೀಣ ಪ್ರದೇಶದಲ್ಲಿ ನಾವೂ ಕೆಲವರು ಮಡಿಕೆ ಮಾಡುವುದಿರ್ಬೋದು ಚಾಪೆ ಹೆಣೆಯೋದಿರ್ಬೋದು ಅಗರ ಬತ್ತಿಯನ್ನು ಮಾಡುವುದಿರ್ಬೋದು ಕರ್ಪೂರವನ್ನು ಕರ್ಪೂರ ಮಾಡೋ ಮತ್ತು ಬುಟ್ಟಿ ಹೆಣೆಯುವುದು ಕೆಲವು ಮರದಿಂದ ಬರುವ ಮಂಚ ದಿವಾನ ಮಾಡುತ್ತಾರೆ ಇನ್ನು ಶಿಲ್ಪಕಲೆಯಲ್ಲಿ ಬೇಕೆಂದರೆ ಹಲವಾರು ನಮ್ಮ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಹಲವಾರು ಕಲಾಕಾರರನ್ನೇ ನಾವು ನೋಡಬಹುದು ಹಲವಾರು ಮೂರ್ತಿಗಳನ್ನು ಕೆತ್ತುತ್ತಿದ್ದೆ ತುಂಬ ಶ್ರೇಷ್ಠವಾದ ದೇವಸ್ಥಾನಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಹೇಳಲು ನಾನು ಇಷ್ಟಪಡುತ್ತೇನೆ ಇನ್ನೂ ಕೃಷಿಯಲ್ಲಿ ನಾವು ಬೆಳೆದಂಥ ಬೆಳೆಗೆ ಸರಿಯಾಗಿ ಬೆಲೆ ಸಿಗದಿದ್ದಾಗ ನಾವು ನಮ್ಮ ಜನ ಸಾಮಾನ್ಯವಾದ ರೈತರು ಕೃಷಿಯಲ್ಲಿ ತುಂಬ ಸೋಲನ್ನು ಅನುಭವಿಸುತ್ತಾ ಹೋಗುತ್ತಾರೆ ಎಂದು ಹೇಳಲು ಇಷ್ಟಪಡುತ್ತೇನೆ